ವ್ಯವಸಾಯ ಅನ್ನದು ಒಂದು ಬೆನ್ನೆಲುಬು ಇದ್ದಂಗೆ ಮನುಷ್ಯರ ಪ್ರತ್ಯೊಬ್ಬನ್ಗು ವ್ಯವಸಾಯ ಅನ್ನೋದ ಬೆನ್ನೆಲ್ಬು ಥರ ವ್ಯವಸಾಯ ಇಲ್ಲಿಲ್ದಂಗ ಬೆಳೆ ಬೆಳೆಸ್ಲಿಲ್ಲ ಅಂದರ್ಗಿನ ಊಟ ಮಾಡೋಕು ಯಾರಿಗೂ ಏನು ಸಿಗಲ್ಲ ಆ ಥರ ಒಂದು ಪರಿಸ್ಥಿತಿ ಮೊದ್ಲಿನ ಕಾಲ್ದೋರು ಎಲ್ಲರು ಈ ಟಿವಿ ಮೊಬೈಲು ಏನೇ ನೆಟ್ ಕಂಪ್ಯೂಟರ್ ಏನು ಯೂಸ್ ಮಾಡ್ತೀದ್ದಿಲ್ಲ ಬಟ್ ಹೆಲ್ದಿಯಾಗಿ ಇರ್ತಿದ್ದರು ಅವರು ಏನು ಮಾಡ್ತಿದ್ದರು ಬೆಳಗ್ಗೆ ಎದ್ದೇಳ್ತಾಯಿದ್ರು ಹೊಲಕ್ಕೆ ಹೋಗ್ತಾಯಿದ್ದರು ಎಲ್ಲ ಕೆಲಸ ಮಾಡ್ತಾಯಿದ್ದರು ಬರ್ತಾಯಿದ್ದರು ಒಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡ್ತಾಯಿದ್ದರು ಅಲ್ಲಿ ಬೆಳೆಸ್ತಾಯಿದ್ದರು ಬೆಳೆ ಒಂದು ಗೋದಿ ಅಕ್ಕಿ ಜೋಳ ರಾಗಿ ತರ್ಕಾರಿಗಳು ಪ್ರತಿಯೊಂದು ಬೆಳ್ಸೋದೆಲ್ಲ ರೈತ್ರೇ ವ್ಯವಸಾಯ ಮಾಡಿನೇ ಅವರು ರೈತ್ರೆಲ್ಲ ಬೆಳೆಸ್ತಾಯಿದ್ದರು ಅದರಿಂದನೇ ಎಣ್ಣೆ ಅಕ್ಕಿ ಬೇಳೆ ಎಲ್ಲ ತಯಾರಾಗೋದು ಅದರಿಂದನೇ ಬಟ್ ಈ ಅವಾಗಿನ ಕಾಲ್ದೊರು ಏನು ಆ ಕೆಲಸ ಮಾಡಿ ಬಿಸ್ಲಿಗೆ ಮಳೆಗೆ ಚಳಿ ಎಲ್ಲ ತಡ್ಕೊಂಡು ಮಾಡ್ತಾಯಿದ್ದರು ಇದು ಬೇಡಪ್ಪ ನಮಗೆ ನಾವೆಲ್ಲೋ ಆಫೀಸಲ್ಲಿ ಕೆಲ್ಸ್ಗಳು ಮಾಡಬೇಕು ಅಂತಂದು ಹೇಳಿ ಮಕ್ಳಿಗೆ ಎಜುಕೇಶನ್ ಅನ್ನೋದೊಂದು ಕೊಟ್ಟರು ಇಂಜಿನಿಯರ್ ಅಂತೆ ಡಾಕ್ಟರ್ಗಳು ಲಾಯರು ಮತ್ತು ಬ್ಯಾಂಕ್ ಎಂಪ್ಲಾಯೀಸು ಪೊಲೀಸ್ ಅಂತೆ ಅದು ಇದು ಎಲ್ಲ ಉದ್ಯೋಗಗಳು ಮಾಡ್ತಿದ್ದಾರೆ ಈಗ ಈಗ ವ್ಯವಸಾಯ ಮಾಡೋರೆ ಕಡಿಮೆ ಆಗ್ಬಿಟ್ಟಿದ್ದಾರೆ ಈ ವ್ಯವಸಾಯ ಕಡಿಮೆ ಆದಾಗಿಂದ ಈ ವ್ಯವಸಾಯದಿಂದ ಬಂದಂತಹ ಪ್ರಾಡಕ್ಟ್ಸ್ ರೇಟ್ಸ್ ಎಲ್ಲ ಜಾಸ್ತಿ ಆಗ್ತಿದಾವೆ ಜಾಸ್ತಿ ಸಿಗುತ್ತಾನು ಇಲ್ಲ ಕೆಲವೊಂದು ಪ್ರಾಡಕ್ಟ್ಸ್ ಮನುಷ್ಯರಿಗೆ ಇವಾಗ ಏನಾಗಿ ಬಿಡ್ತಾಯಿದೆ ಅಂದರೆ ಬರ್ತಾ ಬರ್ತಾ ಇವರು ಉದ್ಯೋಗ ಮಾಡಯೋದರಲ್ಲಿ ನಿಂತ್ಕೊಂಡು ಅವರ ಆಹಾರಕ್ಕಾಗಿ ಬರುವಂಥ ಒಂದು ತರ್ಕಾರಿ ಆಗಲಿ ಫ್ರೂಟ್ಸ್ ಆಗಲಿ ಧಾನ್ಯಗಳ್ ಆಗಲಿ ರೇಟ್ ಜಾಸ್ತಿಯಾಗಿ ಕೊಂಡ್ಕೋನಕ್ಕು ಕಲಿಯ ಕೈಲಾಗ್ಲಿದಂಗೆ ಅವರೇ ಅದನ್ನ ಬೆಳ್ಸೋ ಅಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಆ್ಯಕ್ಚುವಲಿ ಎಮ್ಮೆ ಒಂದು ಆಕ್ಳು ಸಾಕಿ ಆಗಿನ ಜೀವನ ನ್ಯಾಚುರಲಾಗಿರುವಂಥ ಮಿಲ್ಕ್ ಕರ್ಡ್ ಗೀ ಎಲ್ಲ ತಯಾರಿಸ್ತಾಯಿದ್ದರು ಬಟ್ ಈಗೆಲ್ಲ ಕಲ್ತು ಫುಡ್ ಆ ಕಲ್ತು ಫುಡ್ ತಿಂದು ಜನರಿಗೆ ಇಲ್ಲದ ರೋಗಗಳು ಬರಕತ್ತವ ಅದ್ರದ್ದೆಲ್ಲ ಪ್ರಜ್ಞೆನೆ ಇಲ್ಲ ಜನಗಳಿಗೆ ನಾವು ದುಡ್ಡು ಕೊಟ್ವಿವ್ಯಾ ಅಂಗ್ಡಿ ಅಲ್ಲಿ ಸಿಕ್ತ ನಾವು ತಗೊಂಡು ಬಂದ್ವ ಮಾಡ್ಕೊಂಡು ತಿಂದ್ವ ಅಂತರ ಅದರಲ್ಲಿ ಅವ್ನು ಏನು ಕಲ್ಸಿರ್ತಾನೆ ಏನು ಕೆಮಿಕಲ್ ಇಂದ ಪ್ರಾಡಕ್ಟ್ ತಯಾರಿ ಮಾಡಿರ್ತಾರೆ ಇರ್ತರ ಗುಡ ಇವರಿಗೆ ಪ್ರಜ್ಞೆ ಇಲ್ಲ ಮೊದ್ಲಿನ ಕಾಲದಲ್ಲಿ ಇರೋಂಥ ಆಹಾರ ಆಗಲಿ ಹಾಲು ಮೊಸರು ಏನನ ಇರಲಿ ನ್ಯಾಚುರಲಾಗಿ ಇರ್ತ ಇತ್ತು ಈಗೆಲ್ಲ ಕಲ್ತು ಫುಡ್ ಈ ಕಲ್ತು ಫುಡ್ ತಿಂದು ನೂರು ವರ್ಷ ಬಾಳೋನು ಕೂಡ ಅರವತ್ತು ವರ್ಷಕ್ಕೆ ಡಮ್ ಅನ್ನೊಂಗೆ ಆಗ್ಬುಟ್ಟೋರೆ ಎಲ್ಲ ಜನಗಳು ಈ ಥರ ಇಲ್ಲದ ರೋಗಗಳೆಲ್ಲ ಎಲ್ಲ ಚರ್ಮ ರೋಗ ಕಾಯಿಲೆ ಕ್ಯಾನ್ಸರ್ಗಳು ಎಲ್ಲ ಬರ್ತಾ ಇದಾವೆ ಈಗ ಡೆಂಗ್ಯೂ ಫೀವರ್ ಅಂತೂ ಮಸ್ಕಿಟೋಸ್ ಇಂದ ಬರ್ತಾ ಇದಾವೆ ಬಟ್ ವ್ಯವಸಾಯ ಮಾಡೋದರಿಂದ ಎಲ್ಲಾರಿಗು ಹೆಲ್ದಿಯಾಗಿ ಇರ್ತಾರೆ ಬಾಡಿಯಿಂದ ಎಕ್ಷೆರ್ಸೈಜ್ ಇಂದ ಕಣ್ಣುಗಳು ಆಗಲಿ ಒಂದು ಏನೇ ಆಗಿರಲಿ ಮನುಷ್ಯನಿಗೆ ಚೆನ್ನಾಗಿರ್ತಾ ಇದ್ವ ಈಗಿನ ಕಾಲ್ದಾಗೆ ಎಲ್ಲರಿಗು ರೋಗ್ಗಳು ಜಾಸ್ತಿ ಆಗ್ಬಿಟ್ಟಿದಾವೆ ಪ್ರಾಡಕ್ಟ್ಸ್ ಎಲ್ಲ ಕಲ್ತು ಬರ್ತಾ ಇದಾವೆ ಇವಾಗ ಬರ್ತಾ ಬರ್ತಾ ಈ ರೇಟ್ಸ್ ಎಲ್ಲ ಜಾಸ್ತಿ ಆಗಿ ಉದ್ಯೋಗ ಮಾಡುವಂಥವ್ರು ಕೂಡ ಕೊಂಡ್ಕೊನೋ ಅಂತ ಪರಿಸ್ಥಿತಿಯಲ್ಲಿ ಇರಲ್ಲ ಅವರೇ ಬೆಳೆಸಿ ಅವರೇ ತಗೋವಂಥ ಪರಿಸ್ಥಿತಿ ಬರುತ್ತೆ ಪ್ರಾಡಕ್ಟ್ಸ್ ಬೆಳ್ಸೋರೆ ಇಲ್ದಂಗೆ ಆಗ್ಬುಡ್ತಾರೆ ಈ ಸಾಫ್ಟವೆರ್ಗುಳು ಅಂತೆ ಡಾಕ್ಟರ್ಸು ಇಂಜಿನಿಯರಿಗ್ಸ್ ಅಂಥ ಹೋಗ್ಬುಟ್ಟರೆ ವ್ಯವಸಾಯ ಯಾರು ಮಾಡ್ತಾರೆ ವ್ಯವಸಾಯ ಯಾರು ಮಾಡ್ಲಿಲ್ಲ ಅಂದರೆ ಪ್ರಾಡಕ್ಟ್ಸ್ ಎಲ್ಲಿಂದ ಬರ್ತಾವೆ ಪ್ರಾಡಕ್ಟ್ಸ್ ಸಿಗಲಿಲ್ಲ ಅಂದ್ರೆಗಿನ ಒಟ್ಟೆ ಹಸುವು ಸುಮ್ನೇ ಇರುತ್ತಾ ಅವ ಯಾರು ಹೊಟ್ಟೆಗೆ ಅವ್ನೆ ಬೆಳ್ಸ್ಕೊನೋ ಹೊತ್ತು ಬರುತ್ತೆ ಮತ್ತು ಮಾಡುವಂಥ ಇಂಜಿನಿಯರ್ ಡಾಕ್ಟರ್ಸು ಲಾಯರ್ಸ್ ಕೂಡ ವ್ಯವ್ಸಾಯದಲ್ಲಿ ಇಳಿಬೇಕಾಗತ್ತೆ ಇದಂತೂ ಬಂದೆ ಬರುತ್ತೆ ಮುಂದಿನ ದಿನ ದಿವ್ಸದಲ್ಲಿ ಕಾಯ್ದು ನೋಡಬೇಕು ಅಷ್ಟೇ ನಾವು ಇದರಿಂದಾನೆ ನಾವು ಪ್ರತಿಯೊಬ್ಬರಿಗೆ ಹೇಳ್ತೀವಿ ಸಲಹೆ ಕೊಡ್ತೀವಿ ಆ್ಯಕ್ಚುವಲಿ ನೇಚರ್ನ ಪ್ರೀತಿಸಬೇಕು ನೇಚರ್ನ ನೋಡಬೇಕು ಪ್ರಾಣಿಗಳ್ನ ಸಾಕಬೇಕು ನಾವೆಲ್ಲ ಆಡ್ವೈಸ್ ಮಾಡ್ತಾ ಇರ್ತೀವಿ ಬಟ್ ಯಾರು ಕೇಳ್ತಾರೆ ಈಗ ಎಲ್ಲ ಮಾಡ್ರನ್ ಎಲ್ಲ ವಾಷಿಂಗ್ ಮೆಷಿನ್ ಎಲ್ಲ ಕುಕ್ಕರ್ಸ್ ಗ್ಯಾಸ್ ಕಟ್ಟಿಗೆನಲ್ಲಿ ಯಾರಿಗ್ಯು ಮಾಡೋಕ್ಕೆ ಬರೋದಿಲ್ಲ ಅಸಲ್ ಅವರು ಗ್ಯಾಸ್ನಲ್ಲಿ ಮಾಡೋಕ್ಕೆ ಹಂಗಿಂಗ್ ಅಂತಾರೆ ಇವಾಗ್ನೋರಿಗೆ ಹಂಗ್ ಆಗ್ಬುಟತದೆ ಅಷ್ಟೇ ಎಲ್ಲ